ನನ್ನ ನೆಚ್ಚಿನ ಬೈಕ್ ಯಾವ್ದು ಅಂದರೆ ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟು ಇನ್ನೊಂದು ಆರ್ ಎಕ್ಸು ಇನ್ನೊಂದು ಬಂದು ಬೆನಿಲಿ ಸಿಕ್ಸ್ ಅಂಡ್ರೆಡ್ ಐ ಅಂತ ಒಂದಿದೆ ಇನ್ನೊಂದು ಕವಸಕಿ ನಿಂಜ ಎಚ್ ಟೂ ಅಂತ ಈ ನಾಲ್ಕು ಬೈಕು ನನಗೆ ತುಂಬ ಇಷ್ಟ ಯಾಕೆ ಅಂದರೆ ಅದೇನೋ ಒಂಥರ ಒಂದೊಂದು ಒಂದೊಂದು ಥರ ಸೌಂಡ್ ಇರುತ್ತೆ ಒಂದೊಂದು ಒಂದೊಂದು ಥರ ಇಂಜಿನ್ನು ಒಂದು ಮಸಲ್ ಬೈಕ್ ಆದರೆ ಇನ್ನೊಂದು ಸೂಪರ್ ಬೈಕು ಇನ್ನೊಂದು ಮಿನಿ ಸೂಪರ್ ಬೈಕು ಇನ್ನೊಂದು ಫುಲ್ಲು ರಗಡ್ ಬೈಕ್ ಅದು ಆರ್ ಎಕ್ಸು ಈ ರೀತಿ ಎಲ್ಲ ಈ ನಾಲ್ಕೂ ಬೈಕು ಒಂದೊಂದು ಒಂದೊಂದು ಥರ ಆದ ಟೈಪ್ ಬೈಕು ನನಗೆ ತುಂಬ ಇಷ್ಟ ಅದರಲ್ಲೂ ನನಗೆ ಕವಸಕಿ ನಿಂಜ ಎಚ್ ಟೂ ಅಂದರೆ ತುಂಬ ಇಷ್ಟ ಯಾಕೆ ಅಂದರೆ ಅದು ಪ್ರಪಂಚದಲ್ಲೇ ಕಡಿಮೆ ಇರೋ ಬೈಕ್ ಅಂತ ಅಂದರೆ ಅದೊಂದು ಅದು ಯಾವ ರೀತಿ ಸ್ಪೀಡ್ ಇದೆ ಅಂದರೆ ಅದು ಸೂಪರ್ ಬೈಕ್ ಅಂತ ಕರೀತಾರೆ ಫುಲ್ಲು ಸ್ಪೀಡ್ ಅದು ಅದು ಮ್ಯಾಗ್ಸಿಮಮ್ ಸ್ಪೀಡ್ ಅದು ಥ್ರೀ ಅಂಡ್ರೆಡ್ ಪ್ಲಸ್ ಏನೋ ಹೋಗುತ್ತೆ ಅದು ಎಷ್ಟು ಸ್ಪೀಡ್ ಹೋಗುತ್ತೆ ಆದ್ರೆ ಅದು ಅಷ್ಟೇ ಡೇಂಜರ್ ಇದೆ ಆದರೆ ನಮ್ಮ ನಾವು ಓಡ್ಸೋದು ಮೇಲೆ ಅದು ಡಿಪೆಂಡ್ ಆಗುತ್ತೆ ಮತ್ತು ನನ್ನ ಹತ್ರ ಇವಾಗ ಸದ್ಯಕ್ಕೆ ಇರೋ ಬೈಕ್ ಹೆಸ್ರು ಅಂದರೆ ಅದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಕ್ಲಾಸಿಕ್ ಥ್ರೀ ಫಿಫ್ಟಿ ಇದು ನಾನು ಎರಡು ಸಾವಿರದ ಹದಿನೇಳರಲ್ಲಿ ನಾನು ಈ ಬೈಕನ್ನ ತೊಗೊಂಡಿದ್ದೆ ನನಗೆ ಬೈಕ್ ಅಂದರೆ ತುಂಬ ಇಷ್ಟ ಇದು ನಮ್ಮ ದೇಶದಲ್ಲಿ ಇದು ಒನ್ ಆಫ್ ದ ಬೆಶ್ಟ್ ಬೈಕ್ ಅಂತ ಕರೀತಾರೆ ಯಾಕೆಂದರೆ ಇದು ಒಳ್ಳೆಯ ಮೈಲೇಜೂ ಕೊಡುತ್ತೆ ಮತ್ತು ಇದ್ರದ್ದು ಬೈಕ್ದು ಸೈಲೆನ್ಸರ್ ಸೌಂಡ್ ಚೆನ್ನಾಗಿ ಇರುತ್ತೆ ಇದ್ರ ಮೇಲೆ ಓಡಿಸೋ ಫೀಲೇ ಒಂದು ಸ್ವಲ್ಪ ಚೆನ್ನಾಗಿ ಇರುತ್ತೆ ಮತ್ತು ಇದು ಒಂದು ಸ್ವಲ್ಪ ಶ್ಟ್ಯಾಂಡರ್ಡ್ ಆಗಿರುತ್ತೆ ಕ್ಲಾಸಿಕ್ ಆಗಿರುತ್ತೆ ಬೈಕು ತುಂಬ ರಾಯಲ್ ಲುಕ್ ಆಗಿರುತ್ತೆ ಆದ್ದರಿಂದ ನಾನು ಈ ಬೈಕನ್ನ ಇಷ್ಟಪಟ್ಟು ನಾನು ತೊಗೊಂಡೆ ಆದರೆ ನನಗೆ ಇನ್ನೂ ಬೈಕ್ಗಳನ್ನು ತೊಗೊಳ್ಳೋದು ನನಗೆ ತುಂಬ ಇಷ್ಟ ಅದರಲ್ಲೂ ನಾನು ನೆಕ್ಶ್ಟು ತೊಗೊಂಡರೆ ನಾನು ಯಾವ್ದಾರೂ ಒಂದು ಸೂಪರ್ ಬೈಕನ್ನ ಕೊಂಡ್ಕೊಂಬೇಕು ಅನ್ನೋದು ನನಗೆ ಇಷ್ಟ ಇದೆ ಆದರೆ ನಾನು ತೊಗೊಂಡೇ ತೊಗೊತೀನಿ ಇನ್ನೊಂದು ಸ್ವಲ್ಪ ದಿನ ನಾನು ದುಡಿಯ ದುಡಿದ ಮೇಲೆ ನಾನು ನನ್ನ ಬೈ ಸೂಪರ್ ಬೈಕನ್ನು ನಾನು ಕೊಂಡ್ಕೋತೀನಿ ಮತ್ತು ಬೈಕಿಂಗ್ ಟ್ರಿಪ್ಗಳ್ಗೆ ಯಾವ ಬೈಕು ಸೂಕ್ತ ಅಂದರೆ ಎಲ್ಲ ಬೈಕ್ಗಳು ಈ ಚೆನ್ನಾಗಿ ಇರುತ್ತೆ ಆದರೆ ನಾವು ಲಾಂಗ್ ಹೋಗ್ತಿವಂದ್ರೆ ನಮಗೆ ಬುಲೆಟ್ ಒಂದು ಸೂಟ್ ಆಗುತ್ತೆ ಇಲ್ಲ ಅಂದರೆ ಹಿಮಾಲಯನ್ ಅಡ್ವೆಂಚರ್ ಸೂಟ್ ಆಗುತ್ತೆ ಅದನ್ನ ಬಿಟ್ಟರೆ ಸೂಪರ್ ಬೈಕ್ಗಳು ತುಂಬ ಸೂಟ್ ಆಗುತ್ತೆ ಆದರೆ ಸೂಪರ್ ಬೈಕ್ಗಳು ಎಷ್ಟು ಒಳ್ಳೆಯದಾದ ಮೈಲೇಜ್ ಕೂಡ ಅಷ್ಟೇ ಕಡಿಮೆ ಇರುತ್ತೆ ನಾವು ತುಂಬ ಖರ್ಚು ಮಾಡಬೇಕಾಗುತ್ತೆ ಆದ್ದರಿಂದ ಸದ್ಯಕ್ಕೆ ನಿಮಗೆ ದುಡ್ಡು ಜಾಸ್ತಿ ಖರ್ಚು ಮಾಡ್ತೀನಿ ಅಂದರೆ ನೀವು ಸೂಪರ್ ಬೈಕ್ಗಳ್ಗೆ ಹೋಗ್ಬೋದು ಲೈಕ್ ಅಯಬುಸ ಕವಾಸಕಿ ನಿಂಜ ಬೆನಿಲಿ ಈ ಥರ ಇಲ್ಲ ನಾವು ಸ್ವಲ್ಪ ದುಡ್ಡು ಕಡಿಮೆ ಖರ್ಚು ಮಾಡಬೇಕಂದ್ರೆ ನೀವು ಬುಲೆಟು ಇಮಾಲಯನ್ನು ಈ ಥರ ಬೈಕುಗಳ್ನ ನಾವು ಟ್ರಿಪ್ಗಳ್ಗೆ ಯೂಸ್ ಮಾಡ್ಬೌದು ಇದು ತುಂಬ ಮೈಲೇಜ್ ಕೊಡುತ್ತೆ ತುಂಬ ನಿಮಗೆ ಫ್ರೆಂಡ್ಲಿ ಆಗಿರುತ್ತೆ ನಿಮಗೆ ಅಷ್ಟೊಂದು ರಿಸ್ಕ್ ಆಗೋಲ್ಲ ಎಲ್ಲಿ ಬೇಕಂದರೆ ಅಲ್ಲಿ ಸರಿ ಮಾಡಿಸ್ಕೊಬೋದು ಏನಾರೂ ಕೆಟ್ಟು ನಿಂತರೆ ಆದರೆ ಸೂಪರ್ ಬೈಕ್ಗಳಲ್ಲಿ ಹಂಗ್ ಆಗೋಲ್ಲ ಅದಕ್ಕೇ ಆದ ಪ್ರೊಫೆಷನಲ್ ಆಗಿ ವರ್ಕರ್ಸೇ ಬೇಕು ಮೆಕ್ಯಾನಿಕ್ಕೆ ಬೇಕು ನಾವು ಏನೂ ಮಾಡೋಕ್ಕಾಗಲ್ಲ ಮತ್ತು ಅದಕ್ಕೆ ಏನಾರೂ ಆಯಿಲ್ ಅದಕ್ಕೆ ಆಯಿಲು ಅಷ್ಟೇ ಪೆಟ್ರೋಲು ಅಷ್ಟೇ ನಾರ್ಮಲ್ ಹಾಕ್ಸಕ್ ಆಗೋಲ್ಲ ನಾವು ಶೆಲ್ ಪೆಟ್ರೋಲ್ ಬಂಕ್ನೇ ಹುಡುಕ್ಬೇಕಾಗುತ್ತೆ ನಾರ್ಮಲ್ ಪೆಟ್ರೋಲ್ ಬಂಕಲ್ಲಿ ನಾವು ಹಾಕ್ಸಕಾಗಲ್ಲ ಸೂಪರ್ ಬೈಕ್ಗಳ್ಗೆ ಅದೇ ನೀವು ರಾಯಲ್ ಎನ್ಫೀಲ್ಡ್ ಅಂದರೆ ನೀವು ನಾರ್ಮಲ್ ಮೆಕ್ಯಾನಿಕ್ ಕೈಲೇ ಸರಿ ಮಾಡಿಸ್ಕೊಬೋದು ನೀವು ಶೆಲ್ ಅಂತನೇನಿಲ್ಲ ನಾರ್ಮಲ್ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಹಾಕುದ್ರೂನೂ ಅದು ನಡೆಯುತ್ತೆ ಆದ್ದರಿಂದ ಸೂಕ್ತವಾದ ಇದು ಅಂದರೆ ರಾಯಲ್ ಎನ್ಫೀಲ್ಡು ಈ ಥರ ನಾರ್ಮಲ್ ಬೈಕುಗಳು ನಾವು ಟ್ರಿಪ್ಗಳ್ಗೆ ಯೂಸ್ ಮಾಡ್ಕೊಬೋದು ಪ್ಲಸ್ ನಾವು ಏನು ಕಡ ಕಡಿಮೆ ಕಿಲೋಮೀಟರ್ ಅಂತ ಏನು ಅಲ್ಲ ನಾವು ಬೆಂಗಳೂರಿಂದ ಮತ್ತೆ ಬೆಂಗಳೂರಿಂದ ನಾವು ಲಡಾಕಿಕೆ ಹೋಗಿದ್ವಿ ಆವಾಗ ನಾವು ರಾಯಲ್ ಎನ್ಫೀಲ್ಡ್ ಬುಲೆಟಲ್ಲೇ ಹೋಗಿದ್ವಿ ಅದು ತುಂಬ ನಮಗೆ ಏನೋ ಒಂಥರ ಥ್ರಿಲ್ಲಿಂಗಾಗಿತ್ತು ನಾವು ಎಷ್ಟು ದಿನ ಒಂದು ವಾರ ಏನೋ ತೊಗೊಳ್ತು ನಾವು ಇಲ್ಲಿಂದ ಅಲ್ಲಿಗೆ ತಲ್ಪೋಕ್ಕೆ ಆದರೆ ಬ್ರೇಕ್ ತೊಗೊಂಡು ನಾವು ಅಲ್ಲಿ ಅಲ್ಲೇ ಒಂದೊಂದೇ ಸ್ಟೇಟಲ್ಲಿ ನಾವು ಶ್ಟೇ ಹಾಕೊಂಡ್ ಶ್ಟೇ ಹಾಕೊಂಡ್ ನಾವು ಹೋಗಿದ್ವಿ ಅಂದ್ರೂ ನಮಗೆ ಯಾವ್ದೇ ರಿಸ್ಕ್ ಆಗಲಿಲ್ಲ ಬೈಕು ಕೂಡ ನಮಗೆ ಯಾವ್ದೇ ರೀತಿ ತೊಂದರೆ ಕೊಡಲಿಲ್ಲ ಈ ರೀತಿ ಈ ಈ ನನ್ನ ಒಂದು ಈ ಒಂದು ಕಾರಣದಿಂದ ನಾನು ನಿಮಗೆ ಹೇಳುತ್ತೀನಿ ಯಾವ ಬೈಕ್ ಸೂಕ್ತ ಅಂದರೆ ರಾಯಲ್ ಎನ್ಫೀಲ್ಡು ತುಂಬ ಸೂಕ್ತವಾಗಿರುತ್ತೆ ಮತ್ತು ಇದು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಯಾವುದೇ ಕಾರ್ಣಕ್ಕೂ ನಿಮಗೆ ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ ಆದರೆ ನಂಬು ನಮ್ಮ ಜ್ಞಾನದಲ್ಲಿರಬೇಕು ನಾವು ಪೆಟ್ರೋಲನ್ನು ಮುಂಚೆಯಿಂದಲೇ ನಾವು ಒಂದು ಡಬ್ಬದಲ್ಲಿ ಶ್ಟೋರ್ ಮಾಡಿ ಇಟ್ಕೊಂಡು ನಾವು ತೊಗೊಂಡು ಹೋಗ್ಬೇಕು ಯಾಕಂದರೆ ಟೈಮ್ ಒಂದೇ ಥರ ಇರೋದಿಲ್ಲ ಆದ್ದರಿಂದ ನಮ್ಮ ಪ್ಲಾನ್ ಪ್ರಕಾರ ನಾವು ಹೋದ್ರೆ ಅದು ತುಂಬ ಟ್ರಿಪ್ಪು ಅದು ತುಂಬ ಮೆಮೊರೇಬಲ್ ಆಗಿರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ